ನಾವು ಕೆಲವು ವರ್ಷಗಳ ಹಿಂದೆ ನಮ್ಮ ಸಂಬಂಧಿಕರಿಗೆ ವಧು ನೋಡಲಿಕ್ಕೆ ಬೇರೆ ಊರ ಹಳ್ಳಿಗೆ ಹೋಗಿದ್ದೆವು ಶ್ರಾವಣ ಮಾಸ ಆದ್ದರಿಂದ ಮಳೆಗಾಲ ಆವಾಗ ಆ ಊರಿಗೆ ಸಂಪರ್ಕದ ರೋಡಿನ ಸಂಪ ರೋಡಿನ ರಸ ಸೌಕರ್ಯ ಚೆನ್ನಾಗಿರಲಿಲ್ಲ ಬಂಡೆ ಎತ್ತಿನ ಬಂಡೆ ದಾರಿ ಅದರಲ್ಲಿ ಒಂದೇ ಒಂದು ಬಸ್ಸು ಆ ಊರಿಗೆ ಹೋಗೋದು ಬರೋದು ಬರೋಕ್ಕೆ ಇಲ್ಲ ಹೋಗಲಿಕ್ಕೆ ಬರಲಿಕ್ಕೆ ಒಂದೇ ಒಂದು ಬಸ್ಸು ಅವು ಅಂದು ಮಳೆ ಭಾರೀ ವಿಪರೀತ ಮಳೆ ಆಗಿದ್ದರಿಂದ ನಡುವೆ ದಾರಿಯಲ್ಲೇ ಒಂದು ಸಂಜೆ ಸಮಯ ಮಳೆ ಆದ್ದರಿಂದ ಹಳ್ಳ ತುಂಬಿ ಬಂದು ಆಮೇಲೆ ಹಳ್ಳದ ದಂಡೆ ಹಳ್ಳ ಸ್ವಲ್ಪ ತಗ್ಗಿನಲ್ಲಿ ಇದ್ದದ್ದರಿಂದ ಇಳಿದು ಮತ್ತು ಏರಿ ಹೋಗೋದು ಇಂಥ ಪರಿಸ್ಥಿತಿ ರೋಡದು ಬ್ರಿಜ್ ಇರಲಿಲ್ಲ ಬಿ ಸೇತುವೆ ಇರಲಿಲ್ಲ ಅದಕ್ಕೆ ಚಿಕ್ಕದಾದರೂ ಸೇತುವೆ ಇರಲಿಲ್ಲ ಆವಾಗ ಸ್ ಸಾರ್ವಜನಿಕ ಬಸ್ಸುಗಳ ಸಂಪರ್ಕವೂ ಭಾಳ ಕಡಿಮೆ ಇದ್ದವು ಈಗೀಗೆಲ್ಲ ಜಾಸ್ತಿ ಆಗಿದಾವೆ ವಧು ನೋಡಲಿಕ್ಕೋದವ್ರು ಸ್ ನಾವು ಮೂರು ನಾಲ್ಕು ಗಂಟೆ ಸುಮಾರಿಗೆ ಅಲ್ಲಿ ಸಿಕ್ಕೊಂಡ್ವಿ ಒಂದು ದೊಡ್ಡ ಮಳೆ ಆಗಿದ್ದರಿಂದ ಹಳ್ಳ ಬಂತು ಹಳ್ಳ ಕಮ್ಮಿ ಆದ್ಮೇಲೆ ಹಳ್ಳದ ನೀರಿನ ಪ್ರಮಾಣ ಕಡಿಮೆ ಆದ್ಮೇಲೆ ಹೋಗಬೇಕಂದ್ರೆ ಸಂಜೆ ಆಯಿತು ದೀಪ ಹಚ್ಚಿದ್ದೆವು ಆಮೇಲೇನೋ ಧೈರ್ಯ ಮಾಡಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಪ್ರಮಾಣ ಧೈರ್ಯ ಮಾಡಿ ಡ್ರೈವರು ಬಸ್ಸು ಬಿಟ್ಟು ಏರಲಿಕ್ಕೆ ಸಾಧ್ಯ ಆಗಲಾರದು ನಡು ಹಳ್ಳದಲ್ಲೇ ನಿಂತುಕೊಂಡ್ಬಿಡ್ತು ರಾತ್ರಿಯಾಗಿ ತೊಂದರೆ ಭಾಳ ಆಯಿತು ಎಲ್ಲರೂ ಭಾಳ ಜನ ಉಪವಾಸ ಅಡವಿಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ವಿ ಚಿಕ್ಕ ಮಕ್ಕಳು ಹಸಿವು ಯಾರೋ ಒಬ್ಬರಿಬ್ಬರು ಟಿಫನ್ ಕಟ್ಕೊಂಡ್ಬಂದಿದ್ರು ಏನು ಮಂಡಾಳ ಅವು ಇವು ಕಟ್ಕೊಂಡ್ಬಂದಿದ್ರು ಅವ್ರವ್ರ ಮಕ್ಳಿಗೆ ತಿನ್ನಿಸಿದ್ರು ಅವರು ತಿಂದರು ಎಲ್ಲರಿಗೂ ಎಲ್ಲಿ ಕಟ್ಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋಂಗಿಲ್ಲ ಏನಾದರೂ ಟಿಫನ್ನಾಗಲಿ ಸಹ ಬೇಕ್ರಿ ಐಟಮ್ ಆಗಲಿ ಒಯ್ಯಲಿಕ್ಕಾಗೋಂಗಿಲ್ಲ ಎಲ್ಲರೂ ಒಂದು ನಿರ್ದಿಷ್ಟ ಟೈಮಿಗೆ ಹೋಗ್ತೀವಲ್ಲ ಅಂತ ಬಂದಿರ್ತಾರೆ ಯಾರೋ ಪರಸ್ಥಳದಿಂದ ಅವ್ರವ್ರ ಬಳಗದ ಮನೆಗೆ ಹೋಗ್ಬೇಕಾದ್ರೆ ಅವ್ರು ಕಟ್ಕೊಂಡ್ಬಂದಿರ್ತಾರೆ ಅವ್ರವ್ರ ತಮ್ಮ ತಾವು ತಿಂದರು ತಮ್ಮ ಮಕ್ಳಿಗೆ ತಿಂದರು ಉಳಿದವ್ರೆಲ್ಲ ಉಪವಾಸ ಉಪವಾಸ ನೀರಿಂದು ಒಂದು ಕೊರತೆ ಇರಲಿಲ್ಲ ಅಲ್ಲಿ ನೀರೊಂದು ಹಳ್ಳದ ನೀರು ಕುಡಿಬೋದಾಗಿತ್ತು ರಾತ್ರಿ ಸಮಯ ಆದ್ದರಿಂದ ಎಲ್ಲ ಇಲ್ಲಿ ಭಾಳ ತೊಂದರೆಯಾಗಿ ಅನುಭವಿಸೋ ಪ್ರಶ್ನೆ ಬಂತು ಈ ಇಂಥ ಪರಿಸ್ಥಿತಿಯಲ್ಲೇ ಆ ಡ್ರೈವರ್ಗೂ ಏನು ಹೇಳಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಅವನು ಏನು ನಿಸ್ಸಹಾಯಕ ಅವನು ಏನು ಮಾಡ್ಲಿಕ್ಕಾಗಲ್ಲ ಕಂಡಕ್ಟ್ರ್ ಆಗಲಿ ಡ್ರೈವರ್ ಆಗಲಿ ಅವ್ರು ನಿಸ್ಸಹಾಯಕರು ಅವರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಕೆಲವರು ಅವರು ಬೈದಾಡಿದ್ದರು ಕಿರುಚಾಡಿದ್ರು ಆದರೆ ಅದಕ್ಕೆ ಅವರು ಹೊಣೆಗಾರನೂ ಅಲ್ಲ ನಾವು ಬೈಯ್ಯಲೂಬಾರ್ದು ಅವರಿಗೆ ಏನೂ ಹೇಳಬಾರದು ಆದರೂ ಪರಿಸ್ಥಿತಿಗೆ ಹೊಂದಿಕೊಂಡು ಸರಿ ರಾತ್ರಿ ಎಂಟು ಎಂಟ್ರ ಸುಮಾರಿಗೆ ಹಳ್ಳ ಭಾಳ ಕಡಿಮೆ ಆದ್ಮೇಲೆ ದಂಡೆಗೆ ಬಂದೆವು ಬಂದು ಬಂದ್ಮೇಲೆ ಇಳಿ ಇಳಿದ್ರು ದಂಡೆಗೆ ಬಂದೆವು ಸಾಕಾ